ಉದ್ಯೋಗದಲ್ಲಿ ನಿಮಗೆ ಸವಾಲು ಒಡ್ಡಿದ ಪ್ರಾಜೆಕ್ಟ್ ಅಥವಾ ಕೆಲಸದ ಬಗ್ಗೆ ತಿಳಿಸಿ ಅದನ್ನು ಹೇಗೆ ನಿವಾರಿಸಿದಿರಿ ನನಗೆ ಕೆಲಸದಲ್ಲಿ ಚಾಲೆಂಜಿಂಗ್ ಅಂದರೆ ಸವಾಲು ಅಂತ ಬಂದಿದ್ದು ಅಂದರೆ ನಾವೊಂದು ಹೊಸ ಪ್ರಾಜೆಕ್ಟ್ ರಿಸೀವ್ ಮಾಡಿಕೊಂಡಿದ್ವಿ ಅದರಲ್ಲಿ ನಾವು ಕ್ಲೈಂಟ್ ಅಂದರೆ ನಮಗೆ ಯಾರು ಕೆಲಸ ಕೊಟ್ಟಿರ್ತಾರೊ ನಾವು ಕ್ಲೈಂಟಿಗೆ ನಾವು ಅಪ್ ಟು ಡೇಟ್ ಮಾಡಬೇಕಾಗಿತ್ತು ಸೋ ಅದರಲ್ಲಿ ನಮಗೆ ಸ್ಟಾಫಿಂಗ್ ಕಮ್ಮಿಯಿತ್ತು ಸೊ ಆಮೇಲೆ ನಮ್ಗೆ ಅದನ್ನು ಕೆಲವೊಂದು ಪ್ರಾಜೆಕ್ಟ್ಗಳು ಅಪ್ಡೇಟ್ಗಳು ಪ್ರತಿ ದಿನ ಬರ್ತಾಯಿತ್ತು ಪ್ರತಿ ದಿನ ಅಪ್ಡೇಟನ್ನು ತಗೊಂಡು ನಾವು ಪ್ರಾಜೆಕ್ಟನ್ನ ಅಪ್ಡೇಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತಾಯಿತ್ತು ಬಟ್ ಈಚ್ ಆ್ಯಂಡ್ ಎವ್ರಿ ಇಮೇಲ್ಸ್ಗಳು ರಿಸೀವ್ ಆಗಿದ್ದಕ್ಕು ನಾವು ರೆಸ್ಪಾನ್ದ್ ಮಾಡಬೇಕಾಗಿತ್ತು ಸೊ ಇದೇ ನಮಗೆ ಅತ್ಯಂತ ಮುಖ್ಯ ಸವಾಲು ಅಂತ ಬಂದಿದ್ದು ಇದನ್ನು ನಾವು ಹೇಗೆ ರಿಝಾಲ್ವ್ ಮಾಡಿಕೊಂಡ್ವಿ ಅಂದರೆ ನಾವು ಒಂದೊಂದು ಮಿನಿಟಿಗು ಅಲ್ರಾಮ್ ಫಿಕ್ಸ್ ಮಾಡಿಕೊಂಡಿದ್ವಿ ಅಂದರೆ ಈಗ ನಾವೊಂದು ಇ ಮೇಲ್ ರಿಸೀವ್ ಆಗ್ತಿದೆ ಅಂದರೆ ಅದಕ್ಕೆ ಒಂದು ಟ್ಯೂನ್ ಬರಬೇಕು ಸೊ ಹಾಗೆ ನಾವದನ್ನು ಚಾಲೆಂಜಿಂಗನ್ನ ನಿವಾರಿಸಿಕೊಂಡಿದ್ವಿ